ನನ್ನ ಬರವಣಿಗೆಗೆ ಹೊಳವು ಸಿಗಬೇಕಾದರೆ ಕೆಲವು ತಂತ್ರಗಳನ್ನು ನಾವು ಬಳಸುತ್ತೇವೆ ಏಕೆಂದರೆ ಬರವಣಿಗೆ ಅಂದಾಗ ಅದು ನಮಗೆ ಮಾತ್ರ ಅರ್ಥ ಆದರೆ ಸಾಲದು ಬೇರೆಯವರಿಗೂ ಕೂಡ ಅದು ಅರ್ಥ ಆಗ ಆಗಬೇಕು ಅರ್ಥ ಆಗಬೇಕು ಅದರಲ್ಲು ಕೂಡ ಮುಖ್ಯವಾಗಿ ಮುಖ್ಯ ಅಂಶಗಳು ಏನಿವೆ ಅದರ ಅದನ್ನ ನಾವು ದಪ್ಪವಾಗಿ ಬರಿತಕ್ಕಂಥದ್ದು ಅಥ್ವಾ ಅದಕ್ಕೆ ಕೆಳಗಡೆ ಅಂಡರ್ಲೈನ್ ಮಾಡೋದು ಅಥ್ವಾ ಸ್ಕೆಚ್ಚು ಮಾರ್ಕರ್ನ ಬಳಸಿ ನಾವು ಬರವಣಿಗೆಯನ್ನು ನಾನು ಅಂದಗೊಳಿಸಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಅದರಲ್ಲು ಕೂಡ ಪ್ರಕೃತಿಯನ್ನು ಕಂಡರೆ ನನಗೆ ಇಷ್ಟ ಆ ಪ್ರಾಕೃತಿಕ ಒಂದು ಸೌಂದರ್ಯ ಸಹ ಸನ್ಸೆಟ್ ಸನ್ರೈಸ್ ಅಥ್ವಾ ನಿಸರ್ಗ ಆ ಬೆಟ್ಟ ಗುಡ್ಡಗಾಡುಗಳು ಅಲ್ಲಿನ ಮರಗಳು ಅಲ್ಲಿ ಹಾರಡ್ತಕ್ಕಂಥ ಪಕ್ಷಿಗಳು ಇವುಗಳನ್ನ ನೋಡಿದಾಗ ನನಗೆ ಖುಷಿಯಾಗುತ್ತೆ ನಾನು ಅವುಗಳ್ನ ನೋಡ್ಕೊಂಡು ಬರೀಲಿಕ್ಕೆ ನಾನು ಪ್ರಯತ್ನಿಸ್ತೀನಿ ಅಷ್ಟು ಒಬ್ಬ ಕಲ್ ಆರ್ಟಿಸ್ಟ್ ಕಲೆಗಾರ ಬರೆಯೋಷ್ಟು ಸೌಂದರ್ಯವಾಗಿ ನಾನು ಬರಿಲಿಕ್ಕೆ ಆಗದಿದ್ರು ಕೂಡ ನನ್ನ ಮನಸ್ಸಿಗೆ ತೋಚಿದ ರೀತಿಯಲ್ಲಿ ನಾನು ಬರಿತೀನಿ ಆದರೂ ಟ್ರೈ ಮಾಡ್ತೀನಿ ಅವ್ರ ಹತ್ತತ್ರ ಹೋಗ್ಲಿಕ್ಕೆ ನಾನು ಅಂದರೆ ಅಷ್ಟೂ ಹತ್ರದಲ್ಲಿ ಅವರಷ್ಟು ಸುಂದರವಾಗಿ ಬರದೆ ಇದ್ರುವಾ ಅವ್ರ ಸಮೀಪಕ್ಕೆ ಬರುವಷ್ಟು ಮಟ್ಟಿಗೆ ನಾನು ಬರವಣಿಗೆಯನ್ನು ರೂಢಿಸ್ಕೊಂಡಿದ್ದೀನಿ ನಾನು ಬರಿತೀನಿ ಪ್ರಕೃತಿ ನೋಡಿದಾಗ ನಂಗಿಷ್ಟಾಗುತ್ತೆ ಗಿಡ ಮರಗಳು ಆಮೇಲೆ ಹರಿತಕ್ಕಂಥ ನೀರು ಸಮುದ್ರ ನದಿ ಆಕಾಶ್ದಲ್ಲಿ ಹಾರಡ್ತಕ್ಕಂಥ ಬಾನಾಡಿಗಳು ಇವುಗಳನ್ನ ನೋಡಿದಾಗ ನನಗೆ ಖುಷಿಯಾಗುತ್ತೆ ನನಗೆ ಆ ಚಿತ್ರಗಳನ್ನ ಚಿತ್ರಿಸ್ತಕ್ಕಂಥದ್ದು ಪೌರ್ಣಮೆಯ ದಿನ ಆ ಹುಣ್ಣಿಮೆಯ ಚಂದ್ರದ ಚಂದ್ರನನ್ನು ನೋಡ್ತಕ್ಕಂಥದ್ದು ದೊಡ್ಡದಾಗಿ ಬರಿತಕ್ಕಂಥದ್ದು ಸ್ಟಾರ್ಗಳು ಆ ಆಕಾಶ್ದಲ್ಲಿರ್ತಕ್ಕಂಥ ಒಂದು ನಕ್ಷತ್ರಗಳುನು ಅವು ಕೆಲವೊಂದು ಹೊಳಪಿಂದ ಕೂಡಿರ್ತವೆ ಕೆಲವೊಂದು ಅಷ್ಟೇನೂ ಹೊಳಪಿರೋದಿಲ್ಲ ಇಂತಹಗಳನ್ನ ನೋಡಿದಾಗ ಖುಷಿಯಾಗುತ್ತೆ ಅದನ್ನು ನೋಡಿದಾಗ ನನಗೆ ಸುಮ್ಮನೆ ಒಬ್ಬಳೇ ಕೂತಾಗ ಮನಸ್ನಲ್ಲಿ ಬೇಜಾರಾದಾಗ ನೋವಾದಾಗ ಆ ಪ್ರಾಕೃತಿಕಾ ಸೌಂದರ್ಯವನ್ನು ಅದನ್ನು ಗಮನಿಸ್ತಾ ಇದ್ದಾಗ ನನ್ನ ನೋವನ್ನು ನಾನು ಮರೀಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಅದರಲ್ಲು ಕೂಡ ಪ್ರಕೃತಿ ಮನುಷ್ಯನಿಗೆ ಹತ್ತಿರವಾದದ್ದು ಯಾಕಂದರೆ ಮನುಷ್ಯನನ್ನ ಪ್ರಕೃತಿಯ ಕೂಸು ಅಂತ ನಾವು ಕರೆದಿದ್ದೀವಿ ಕರಿತಾ ಇದ್ದಾರೆ ಕರೆದಿದೆ ಹಿಂದೆ ಪ್ರಕೃತಿಯ ನಿಸರ್ಗದ ಜೀವಿ ಮನುಷ್ಯ ಆ ನಿಸರ್ಗವನ್ನು ಬಿಟ್ಟು ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಿಸರ್ಗ ನಮಗೆ ಹಿಂದಿನಿಂದ ಕೂಡ ನಿಸರ್ಗದ ಮಡಿಲಲ್ಲಿ ನಾವು ಬೆಳೀತಾ ಬಂದಿದ್ದೀವಿ ಈಗಲೂ ಕೂಡ ನಾವು ನಿಸರ್ಗವನ್ನು ನಾವು ಅವಲಂಬಿಸಿ ನಾವು ಬದುಕ್ತಾ ಇದ್ದೀವಿ ಅದಿಲ್ಲದೆ ಇದ್ದರೆ ನಾವು ಬ ಬಾಳು ಕಷ್ಟ ಆಗದೆ ಇತ್ತೀಚಿನ ಇತ್ತೀಚಿನ ದಿನಗಳಂತು ಈ ಪರಿಸರವನ್ನು ಹಾಳ್ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇವೆ ಆದರೆ ಪರಿಸರ ಜೀವಿಗಳು ಕೂಡ ಅದರ ಪರಿಸರದಲ್ಲಿ ಸಮತೋಲನ ಕಾಪಾಡ್ತಕ್ಕಂಥ ಹಾಗೂ ಪರಿಸರನ್ನು ಉಳಿಸ್ತಕ್ಕಂಥ ಪ್ರಯತ್ನಗಳು ಎಷ್ಟೇ ನಡೆದ್ರೂ ಕೂಡ ನಾವು ಪರಿಸರವನ್ನು ಹಾಳ್ಮಾಡ್ತಕ್ಕಂಥ ಒಂದು ಕೆಲಸಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ನಡೀತಾ ಇದೆ ಇದನ್ನು ಕೂಡ ಈ ಪರಿಸರವನ್ನು ಹಾಳ್ಮಾಡ್ತಕ್ಕಂಥ ಕೆಲಸಗಳು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಚಿತ್ರಗಳನ್ನ ನಾವು ಕೂಡ ಬರವಣಿಗೆಯಲ್ಲಿ ನಾವು ತೋರಿಸ್ಬೋದು ಸಾಮಾನ್ಯವಾಗಿ ನಾವು ಒಬ್ಬರಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ ಆದರೆ ಬರವಣಿಗೆ ಮುಖಾಂತರ ವ್ಯಕ್ತಿಯನ್ನು ನಾವು ಅರ್ಥ ಮಾಡಿಸ್ಬೋದು ಅವಾಗ ಅವರಿಗೆ ಆ ಒಂದು ಸೊ ಟು ಇನ್ ಒನ್ ಅಂತ ಹೇಳ್ತಾರಲ್ಲ ಹಾಗೆ ನೋಡೊದ್ ನೋಡಿದ ಜೊತೆಗೆ ಕೇಳೊದ್ ಕೇಳದ್ರ ಜೊತೆಗೆ ನಾವು ನೋಡಿದಾಗ ಅದು ಮನಸ್ಸಿಗೆ ಸ್ವಲ್ಪ ಅದು ಅನುಭವ ಆಗುತ್ತೆ ಆದ್ರಿಂದ ನಾವು ಇಂತಹ ಕೆಲವೊಂದು ಕೆಲಸಗಳನ್ನ ನಾವು ಕಡಿಮೆ ಮಾಡ್ಬೋದು ಈ ಹಾಳ್ಮಾಡ್ತಕ್ಕಂಥ ಕೆಲಸಗಳನ್ನ ಕಡಿಮೆ ಮಾಡ್ಬೋದು ಪ್ರಕೃತಿಯನ್ನು ನೋಡಿದಾಗ ನನಗೆ ಇಷ್ಟ ಆಗುತ್ತೆ ಅಂದರೆ ಏನಾರು ಒಂದು ಬರಿಲೇ ಬೇಕು ಅನಿಸುತ್ತೆ ಖುಷಿಯಾಗುತ್ತೆ ದೇವರ ಸೃಷ್ಟಿಯನ್ನು ನಾವು ಅಳಿಲಿಕ್ಕೆ ಆಗಲ್ಲ ಅಂಥಾ ಒಂದು ದೊಡ್ಡ ಶಿಲ್ಪಿ ದೇವರು ಈ ಸಮಾಜ ಸಂಸ್ಕೃತಿ ಸರ್ಕಾರ ಈ ಸಮಸ್ಯೆಗಳು ಭಾವಗಳು ಜನರನ್ನು ಈ ನ್ಯೂಸ್ ಪೇಪರ್ಗಳನ್ನ ನಾವು ನೋಡಿದಾಗ ನನಗೆ ಇವೆಲ್ಲಾ ನಾವು ಗಮನಿಸ್ತೀನಿ ಆದರೆ ಈ ತೀ ಬಂದು ಇನ್ನ ಈ ಈ ಈ ಒಂದು ಸಮಯಕ್ಕೆ ತಕ್ಕಂಥ ಒಂದು ಸಮಾಜಕ್ಕಿಂತ ಹಿಂದೆ ಇರ್ತಕ್ಕಂಥ ಸಮಾಜ ವ್ಯವಸ್ಥೆ ಚೆನ್ನಾಗೇ ಇತ್ತು ಇವಾಗ ಆಧುನೀಕರಣ ನಾವು ನೋಡ್ತಾ ಇದ್ದೀವಿ ಆದರೆ ಆಧುನೀಕರಣಕ್ಕಿಂತ ಹಿಂದೆ ಇದ್ದಂಥ ಒಂದು ಜನರ ಜೀವನ ಉತ್ತಮವಾಗಿತ್ತು ಅಂತ ಹೇಳ್ಬೋದು ಈಗ ಯಾವ್ದು ಕನ್ನಡದ ಒಂದು ಹೆಸ್ರಿನಲ್ಲಿ ಬೇರೆ ಬೇರೆಯೆಲ್ಲಾ ಒಂದು ಆಕ್ಟಿವಿಟೀಸ್ಗಳು ನಡೀತಾ ಇವೆ ಅವು ಸಮಾಜವನ್ನು ಹಾಳ್ಮಾಡ್ತಕ್ಕಂಥ ಕೆಲಸಗಳ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಬರವಣಿಗೆಯಲ್ಲಿ ಕೂಡ ನಾವು ಜನರಿಗೆ ಅರ್ಥ ಮಾಡಿಸ್ಬೋದು ನಮ್ಮ ಸಂಸ್ಕೃತಿ ಕೂಡ ಒಂದು ಉತ್ ಭಾರತದ ಸಂಸ್ಕೃತಿ ಬೇರೆ ಜಗತ್ತನ್ನು ಜಗತ್ತಿಗೆ ಹೋಲಿಸಿದಾಗ ನಮ್ಮ ಸಂಸ್ಕೃತಿ ನಮಗೆ ಚೆನ್ನಾಗಿದೆ ಬೇರೆ ಹೋಲಿಸ್ರೆ ಭಾರತದ ಸ್ ಭಾರತೀಯ ಸಂಸ್ಕೃತಿ ಒಂದು ಒಳ್ಳೆ ಹೆಸರನ್ನು ಕೂಡ ಇತಿಹಾಸದ ಪುಟಗಳಲ್ಲಿ ಪಡ್ಕೊಂಡಿದೆ ಅದರಿಂದ ನಮ್ಮ ಒಂದು ಸಂಸ್ಕೃತಿ ನಾವು ಉಳಿಸ್ಕೊಂಡ್ ಬೆಳೆಸ್ಕೊಂಡ್ ಹೋಗೋ ನಿಟ್ನಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ ಸರ್ಕಾರವು ಅಷ್ಟೇ ಸರ್ಕಾರ ಇವು ಇತ್ತೀಚಿಗಂತು ಈ ಸರ್ಕಾರಗಳು ಹಿಂದೆ ರಾಜಪ್ರಭುತ್ವ ಇತ್ತು ಆಮೇಲೆ ಬ್ರಿಟೀಷ್ ಪ್ರಭುತ್ವ ಬಂತು ನೆಕ್ಸ್ಟ್ ಪ್ರಜಾಪ್ರಭುತ್ವ ಬಂತು ಈ ಪ್ರಜಾ ಸರ್ಕಾರದಲ್ಲಿ ಸರ್ಕಾರಗಳು ಐದು ವರ್ಷಕೊಂದ್ಸರಿ ಸರ್ಕಾರಗಳ ಒಂದು ಹೊಸ ಹೊಸ ಸರ್ಕಾರಗಳನ್ನ ನೋಡ್ತೀವಿ ಸರ್ಕಾರ ಕೆಲವೊಮ್ಮೆ ಜನರಿಗೆ ಒಳ್ಳೆ ಕೆಲಸಗಳ್ನ ಮಾಡ್ಕೊಡ್ತಾ ಇದೆ ಮತ್ತು ಕೆಲವು ಸರ್ಕಾರ ಅದು ಒಳ್ಳೇದು ಮಾಡೋಕ್ಕಿಂತ ಕೆಲವೊಮ್ಮೆ ಅವು ಅವರು ಸರ್ಕಾರದ ಒಂದು ಕೆಲವೊಂದು ಕಾನೂನುಗಳು ಅದು ಕೆಲವೊಮ್ಮೆ ಕೆಲವರಿಗೆ ಅದು ಅನುಕೂಲ ಆಗುತ್ತೆ ಇನ್ನು ಎಷ್ಟೋ ಜನಕ್ಕೆ ಅದು ತೊಂದರೇನಾ ಕೊಡ್ತಕ್ಕಂಥ ಕಾನೂನುಗಳನ್ನ ನಾವಿಲ್ಲಿ ನೋಡ್ತೇವೆ ಸಾಕಷ್ಟು ಸಮಸ್ಯೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಜನ ಎದುರಿಸ್ತಾ ಇದ್ದಾರೆ ಈ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರವನ್ನು ಸರ್ಕಾರ ನೀಡಬೇಕಾಗಿದೆ ಅದೆ ಬರವಣಿಗೆಯಿಂದ ನಾವು ಸಾಕಷ್ಟು ವಿಷಯಗಳನ್ನು ಪೆನ್ ಈಸ್ ಮೈಟರ್ ದೆನ್ ಸ್ವೊರ್ಡ್ ಅಂತ ಹೇಳ್ತಾರೆ ಅದರಿಂದ ಬರವಣಿಗೆ ಇಂದ ಎಷ್ಟೋ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ಬೋದು ಕೆಲವೊಂದು ಭಾವನೆಗಳನ್ನ ವ್ಯಕ್ತಪಡಿಸ್ಬೋದು ಅರ್ಥ್ವಾಗ್ದಿರೋರು ಮನಸ್ಸಿಗೆ ಅರ್ಥ ಮಾಡಿಸ ಬಹುದು ಈ ಬರವಣಿಗೆ ಅದರಿಂದ ಬರವಣಿಗೆಗಳು ಮನುಷ್ಯನಿಗೆ ಬೇಕಾಗಿದೆ ಹಿಂದಿನಿಂದ ಕೂಡ ಈ ಬರವಣಿಗೆಯನ್ನು ನಾವು ರೂಢಿಸ್ಕ ಬಂದೀವಿ ಒಟ್ಲಿ ಅದರಲ್ಲೂ ಕೂಡ ಅಕ್ಕಿ ನಾವು ಬರವಣಿಗೆಯಲ್ಲಿ ನಾವು ಬಳಸ್ತಕ್ಕಂಥ ಬಣ್ಣಗಳು ಕೂಡ ಮುಖ್ಯ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೈಲೈಟ್ ಮಾಡ್ಬೇಕಾದರೆ ಕೆಂಪು ಅಥ್ವ ಬೇರೆ ಕಲರನ್ನು ನಾವು ಬಳಸ್ತೀವಿ ಸ್ಕೆಚ್ಚು ಮಾರ್ಕರು ಅಥ್ವಾ ರೆಡ್ ಇಂಕ್ ಬಳಸ್ತಕ್ಕಂಥದ್ದು ಅಥ್ವ ಇನ್ನೂ ಕೆಲವೊಮ್ಮೆ ನಾವು ಅಂಡ್ರ್ಲೈನ್ ಮಾಡ್ತಾ ಇರ್ತೀವಿ ಹೆಚ್ಚಾಗಿ ನಾವು ಬ್ಲೂ ಕಲರ್ಲಿ ನೀಲಿ ಬಣ್ಣದ ಅಕ್ಷರಗಳನ್ನು ನಾವು ಬರೆಯೋಕೆ ಇಷ್ಟಪಡ್ತೀವಿ ಒಟ್ಲಿ ಬರವಣಿಗೆ ನನ್ನ ಪ್ರಕಾರ ಹೇಳಬೇಕು ಅಂದರೆ ಅದು ಅಂದವಾಗಿರಬೇಕು ನೋಡಿದರೆ ಅರ್ ನೋಡು ನೋಡು ನೋಡುವವರಿಗೆ ಅದು ಖುಷಿಯಾಗಬೇಕು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಬರವಣಿಗೆ ಅಂದವಾಗಿದೆ ಅಲ್ವಾ ಮುದ್ದಣ್ಣ ಒಂದು ಕಡೆಗೆ ಕಪ್ಪು ಮಣಿಗಳು ಮುದ್ ಗುಂಡಾಗಿರ್ತಕ್ಕಂಥ ಒಂದು ಕಪ್ಪು ಮಣಿಗಳು ಪೋಣಿಸ್ದಾಗೇ ಇರಬೇಕು ಬರವಣಿಗೆ ನಾನು ಕೂಡ ಈ ಬರವಣಿಗೆಯನ್ನು ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು